ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನವಾಗಿ ಕನ್ನಡ ಭಾಷೆಯನ್ನು ಮಾತನಾಡುವ ಜನರು ಇದ್ದಾರೆ ಹಾಗೆಯೇ ಅದರ ಜೊತೆ ತೆಲುಗು ತಮಿಳು ಹಿಂದಿ ಉರ್ದು ಮಲಯಾಳಂ ಹೀಗೆ ಹಲವಾರು ಭಾಷೆಯನ್ನು ಬಲ್ಲ ಜನರೂ ಇದ್ದಾರೆ ಅವರು ವಿವಿಧ ರೀತಿಯ ಆಚರಣೆಗಳನ್ನು ಪಾಲಿಸುತ್ತಾರೆ ಒಂದೊಂದು ಭಾಷೆ ಮಾತನಾಡುವ ಜನರು ಅವರದ್ದೇ ಆದಂತಹ ಆಚರಣೆಗಳನ್ನು ಪಾಲಿಸುತ್ತಾರೆ ಇವು ನಮ್ಮ ಭಾಷೆಯ ಮೇಲೆ ಪರಿಣಾಮವನ್ನು ಬೀರುತ್ತವೆ ಮುಸ್ಲಿಮರು ಒಂದು ರೀತಿಯ ಆಚರಣೆಗಳನ್ನು ಪರಿಪಾಲಿಸಿದರೆ ಹಾಗೆ ಹಿಂದೂಗಳು ಸಹ ಒಂದೊಂದು ರೀತಿಯ ಆಚರಣೆಗಳನ್ನು ಪರಿಪಾಲಿಸುತ್ತಾರೆ ಉದಾಹರಣೆಗೆ ಮುಸ್ಲಿಮರು ಮಸೀದಿಗಳಿಗೆ ಹೋಗಿ ನಮಾಜ್ ಮಾಡಿದರೆ ಹಿಂದೂ ಜನರು ದೇವಾಲಯಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ಹಾಗೆಯೇ ಕ್ರೈಸ್ತ ಜನರು ಚರ್ಚ್ಗಳಿಗೆ ಹೋಗಿ ತಮ್ಮ ನಮಸ್ಕಾರವನ್ನು ಸಲ್ಲಿಸುತ್ತಾರೆ